ಹಲೋ ಸರ್ ನಾನು ಸುಷ್ಮಾ ಅಂತ ಈಗಷ್ಟೇ ನಿಮ್ಮ ಕ್ಯಾಬಿಂದ ಇಳಿದೆ ಕ್ಯಾಬ್ ನಂಬರ್ ಕೆ ಎ ಜೀರೋ ಥ್ರೀ ಏಟ್ ವನ್ ಫೋರ್ ಥ್ರೀ ಈ ನಂಬರಿಂದ ಇಳಿದೆ ಬಿ ಟಿ ಎಂಯಿಂದ ಬನ್ನೇರುಘಟ್ಟಗೆ ಬಟ್ ಏನಾಯಿತು ಅಂದರೆ ನಾನು ಕ್ಯಾಬ್ ಇಳಿಬೇಕಂದ್ರೆ ನನ್ನ ಪರ್ಸ್ ಅಲ್ಲೇ ಬಿಟ್ಟು ಬಿಟ್ಟಿದ್ದೀನಿ ಸೊ ನೀವು ಎಲ್ಲಿದ್ದೀರಾ ಸರ್ ನೀವು ಎಲ್ಲಿದ್ದೀರಂತ ಹೇಳಿದರೆ ನಾನೇ ಬಂದು ಪರ್ಸ್ ತಗೊಂಡು ಹೋಗ್ತೀನಿ ಅಥವಾ ನೀವು ರಿಟರ್ನ್ ಬರೋಕ್ಕಾಗತ್ತಾ ನನ್ನ ಪರ್ಸ್ ಇದೆ ಅದರಲ್ಲಿ ನನ್ನದು ಡಾಕ್ಯುಮೆಂಟ್ಸ್ ಇದೆ ಸರ್ ಲೈಕ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಆ ಥರ ಸೊ ನೀವು ರಿಟರ್ನ್ ಬರೋಕ್ಕಾಗತ್ತಾ ನನ್ನದು ಡಾಕ್ಯುಮೆಂಟ್ಸ್ ಅಲ್ಲೇ ಬಿಟ್ಟು ಬಿಟ್ಟಿದ್ದೀನಿ ಬರೋ ಎಮರ್ಜೆನ್ಸಿಯಲ್ಲಿ ಸೊ ನೀವು ಎಲ್ಲಿದ್ದೀರಾ ಸರ್ ಈವಾಗ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಎಲ್ಲಿದ್ದೀರ ಅದನ್ನು ತಿಳ್ಕೊಂಡು ನಾನು ಬಂದು ತಗೊಂಡು ಹೋಗ್ತೀನಿ ಆರ್ ಎಲ್ಸ್ ನೀವೇ ವಾಪಸ್ ಬಂದು ಕೊಡೋಕ್ಕಾಗುತ್ತಾ ಸರ್ ನನಗೆ ಅದು ತುಂಬ ಎಮರ್ಜೆನ್ಸಿ ಡಾಕ್ಯುಮೆಂಟ್ಸ್ ಸೊ ನೀವು ಕೊಡೋಕ್ಕೆ ಆಗುತ್ತೆ ಅಂದರೆ ಪ್ಲೀಸ್ ಹೇಳಿ ನನಗೆ ಬೇಕೇ ಬೇಕದು ಡಾಕ್ಯುಮೆಂಟ್ಸ್ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಐ ವಿಲ್ ಪೇ ಯು ಎಕ್ಸ್ಟ್ರಾ ಆಲ್ಸೋ ಫಾರ್ ಯುವರ್ ಚಾರ್ಜ್ ನೀವು ಯೋಚನೆ ಮಾಡಿ ಹೇಳಿ ಸರ್ ಬೇಗ ನಾವು ನನಗೆ ಒಂಚೂರು ಎಮರ್ಜೆನ್ಸಿ ಕೆಲಸ ಇದೆ ಡಾಕ್ಯುಮೆಂಟ್ಸ್ ಬೇಕೇ ಬೇಕು ಡಾಕ್ಯುಮೆಂಟ್ಸ್ ಇಲ್ಲದೆ ಹೋಗೋಕ್ಕಾಗಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ ನಿಮಗೆ ಗೊತ್ತಲ್ವ ಈ ಸಿಟಿಯಲ್ಲಿ ಇರೋದು ತುಂಬ ಕಷ್ಟ ಆಗತ್ತೆ ಬಸ್ಸಿಲ್ಲ ಅಂದುಬಿಟ್ಟು ನಾನು ಓಲಾ ಬುಕ್ ಮಾಡಿದೆ ಬೇಗ ಕೆಲಸ ಆಗಲಿ ಅಂತ ಬಟ್ ಏನು ಮಾಡೋದು ಡಾಕ್ಯುಮೆಂಟ್ಸ್ ಎಲ್ಲ ಮರ್ತು ಪರ್ಸನ್ನ ಅಲ್ಲೇ ಬಿಟ್ಟು ಇಟ್ಟಿದ್ದೀನಿ ಎಕ್ಸ್ಟ್ರಾ ಪೇ ಮಾಡ್ತೀನಿ ಸರ್ ನಾನು ಬೇಕಿದ್ದರೆ ಬರೀ ಡಾಕ್ಯುಮೆಂಟ್ಸ್ ಇದೆ ಪರ್ಸಲ್ಲಿ ಅಮೌಂಟೇನಿಲ್ಲ ನೀವು ಅದನ್ನು ತಗೊಂಡು ಬಂದು ಕೊಟ್ಟರೆ ನಾನು ಪೇ ಮಾಡ್ತೀನಿ ಸರ್ ಪ್ಲೀಸ್ ಯೋಚನೆ ಮಾಡಿ ಹೇಳಿ ಸರ್ ಬೇಗ ನನಗೆ ಕೆಲಸ ಇದೆ ಸ್ವಲ್ಪ ಆ ಡಾಕ್ಯುಮೆಂಟ್ಸ್ ತುಂಬ ಇಂಪಾರ್ಟೆಂಟ್ ಇದೆ ಈಗ ಬೇಕೇ ಬೇಕು ತಂದು ಕೊಡ್ತೀರಾ ಪ್ಲೀಸ್ ಆಗತ್ತೆ ಅಂದರೆ ಬೇಗ ಹೇಳಿ ತಗೊತಿನಿ ಕಲೆಕ್ಟ್ ಮಾಡ್ಕೊತಿನಿ ಇಲ್ಲಾಂದರೆ ಯಾವುದಾದ್ರೂ ಒಂದು ಸ್ಟಾಪ್ ಇದ್ದರೆ ಹೇಳಿ ಸರ್ ಬಸ್ ಸ್ಟಾಪು ನಾನು ಇಲ್ಲಿಂದ ಬೇಕಿದ್ದರೆ ಬಸ್ಸಲ್ಲಿ ಬಂದು ನೀವು ಎಲ್ಲಿ ಲೊಕೇಶನ್ನಲ್ಲಿದ್ದೀರ ಅಲ್ಲಿಗೆ ಬಂದು ಕಲೆಕ್ಟ್ ಮಾಡ್ಕೋತೀನಿ ಪ್ಲೀಸ್ ಇಫ್ ರಿಟರ್ನ್ ಬರೋಕ್ಕಾದ್ರೆ ತುಂಬ ಒಳ್ಳೆಯದಾಗುತ್ತೆ ಸರ್ ನಾನು ಬಂದು ನಿಮಗೆ ಎಕ್ಸ್ಟ್ರಾ ಪೇ ಮಾಡ್ತೇನೆ ನೀವು ಇಲ್ಲಿವರೆಗೂ ಬಂದು ಕೊಟ್ಟು ಹೋಗೋದಕ್ಕೆ ಸೊ ಪ್ಲೀಸ್ ಯೋಚನೆ ಮಾಡಿ ಸರ್ ಬೇಗ ಹೇಳಿ ನನ್ನ ಪ್ಯೂಚರ್ ನಿಮ್ಮ ಕೈಯಲ್ಲಿದೆ ಸರ್ ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ಆ ಪರ್ಸಲ್ಲೇ ಇದೆ ಸೊ ಪರ್ಸ್ ಬೇಕು